ನಮಸ್ತೆ ಸರ್ ಹೇಳಿ ಹಾಂ ಹೇಳಿ ಸರ್ ಸರ್ ಕಾರ್ ಲೋನ್ ನಿಮ್ದೊಂದು ಬಜೆಟ್ ಎಷ್ಟಿದೆ ಸರ್ ಸೆವೆನ್ ಲ್ಯಾಕ್ ಏಳು ಲಕ್ಷ ಅಲ್ಲಾ ಹಾಂ ನಮ್ದು ನೋಡಿ ನೀವು ಬಾಲಾಜಿ ಇಂಡಸ್ಟ್ರಿಸ್ನಿಂದ ಅಂತ ಹೇಳ್ತಾ ಇದ್ದೀರ ನಿಮಗೊಂದು ಒಳ್ಳೆಯ ಆಫರಲ್ಲಿ ಕಾರ್ ಲೋನ್ ಮಾಡಿ ಕೊಡುವ ಹಾಂ ಮಿನಿಮಮ್ ಅಂದರೆ ಒಂದು ಏಟ್ ಪರ್ಸೆಂಟಲ್ಲಿ ಕಾರ್ ಲೋನ್ ನಿಮಗೆ ಮಾಡಿ ಕೊಡುವ ಸರ್ ಸರ್ ನೋಡಿ ಸರ್ ಇವಾಗ ಒಂದು ಗಾಡಿದೂ ವ್ಯಾಲ್ಯು ಸಿಕ್ಸ್ ಲ್ಯಾಕ್ಸ್ ಅಂದರೆ ನಾವೊಂದು ತರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಹಾಕಬೇಕಾಗುತ್ತೆ ಹಾಂ ಅದಕ್ಕಿಂತ ಜಾಸ್ತಿ ಹಾಕುದು ಆದರು ಪರವಾಗಿಲ್ಲ ಯಾಕಂದರೆ ಎಷ್ಟು ಜಾಸ್ತಿ ಡೌನ್ ಪೇಮೆಂಟ್ ಹಾಕ್ತಿರೊ ಅಷ್ಟು ನಿಮ್ಮದು ಈ ಎಮ್ ಐ ಪರವಾಗಿಲ್ಲ ನಿಮ್ದು ಎಷ್ಟು ಮೂರು ಲಕ್ಷ ಇದ್ದರೆ ಮೂರು ಲಕ್ಷ ಹಾಕಿ ಅವಾಗ ನಿಮಗೆ ಸ್ವಲ್ಪ ಇಂಟ್ರೆಸ್ಟ್ ಕಡ್ಮೆ ಆಗತ್ತೆ ಬಡ್ಡಿ ಕಡ್ಮೆ ಆಗತ್ತೆ ಕಾಮ್ ಕಡ್ಮೆ ತಗೊಳ್ಬೌದು ಬೇಗ ಲೋನ್ ಕ್ಲಿಯರ್ ಮಾಡ್ಬೋದು

ಹೌದು ಸರ್ ಹಾಂ ಎರಡು ವರ್ಷ ಇಲ್ಲ ಸರ್ ಹಾಂ ನಿಮಗೆ ಮೂರು ವರ್ಷಕ್ಕೆ ಮೂರು ವರ್ಷ ತಗೊಂಡರೆ ಒಂದು ಹತ್ತು ಸಾವ್ರವರೆಗೆ ಬರುತ್ತೆ ಯಾಕಂದರೆ ಮೂರು ಲಕ್ಷ ನಿಮಗೆ ಲೋನ್ ಅಮೌಂಟ್ ಬೀಳತ್ತೆ ಅಲ್ಲಾ ಒಂದು ಹತ್ತು ಸಾವಿರ ವರೆಗೆ ಬರತ್ತೆ ಬಾಕಿದ್ದು ಇಂಟ್ರೆಸ್ಟ್ ಹೋಗುತ್ತೆ ಅದರಲ್ಲೇ ಕಟ್ ಆಗತ್ತೆ ಹಾಂ ಅದು ನಮ್ಮ ಕಡೆಯಿಂದ ಏನಿಲ್ಲ ಸರ್ ನಿಮಗೆ ಶೋ ರೂಮಿಂದ ಡೈರೆಕ್ಟಾಗಿ ಒಂದು ಇನ್ಸೂರೆನ್ಸ್ ಮಾಡಿ ಕೊಡ್ತಾರೆ ಕಾರ್ ತಗೊಳುವಾಗ ಒಂದು ಐದು ವರ್ಷದ ಇನ್ಸೂರೆನ್ಸ್ ಮಾಡಿ ಕೊಡ್ತಾರೆ ಗಾಡಿ ಜೊತೆನೆ ತರ್ಡ್ ಪಾರ್ಟಿ ಒಂದು ವರ್ಷ ಆದ್ಮೇಲೆ ನೀವು ಅದನ್ನ ಫಸ್ಟ್ ಪಾರ್ಟಿಗೆ ರಿನಿವಲ್ ಮಾಡ್ಕೊಬೇಕು ಐದು ವರ್ಷ ಹೌದು ಸರ್ ಕೊಡ್ತಾರೆ ಸರ್ ನಮ್ಕ ನಾವು ಸೊಲ್ಪ ಎಕ್ಸ್ಟ್ರ ಫಿಟ್ಟಿಂಗಿದ ಎಲ್ಲ ಇದ್ದರೆ ಪರವಾಗಿಲ್ಲ ಅದನ್ನ ನಾವು ಲೋನ್ ಅಮೌಂಟಲ್ಲೇ ಹಾಕಿ ಕೊಡುವ ಕೊಡ್ಬೋದು ಕೊಡ್ಬೋದು ಕೊಡ್ಬೋದು ಸರಿ ಸರಿ ನಿಮಗೆ ಯಾವ ಯಾವಾಗಕ್ ಗಾಡಿ ಬೇಕು ಇವಾಗ ನೆಕ್ಸ್ಟ್ ವೀಕಲ್ಲ ಹಾಗಾದರೆ ನೀವು ನಾಳೆನೆ ಬರೋದು ಒಳ್ಳೆಯದು ಹಾಂ ನೋಡಿ ಸರ್ ನಾಳೆನೆ ಬಂದರೆ ನೀವು ನಾಳೆ ತಂದು ಬ್ಯಾಂಕಿಗೆ ಬಂದು ಹಾಂ ಓಕೆ ಸರ್ ನೀವ್ ನಾಳೆ ಬನ್ನಿ ನಮ್ದು ಕೆಲವೊಂದು ಪ್ರೊಸಿಜರ್ಸ್ ಎಲ್ಲ ಇದ್ಯಲ್ಲ ಲೋನ್ ಅಪ್ಲೈ ಮಾಡಿ ಮತ್ತೊಂದು ಕೆಲವೊಂದು ಡಾಕ್ಯುಮೆಂಟ್ ಎಲ್ಲ ಬೇಕಲ್ಲಾ ಅದನ್ನೆಲ್ಲ ಸಬ್ಮಿಟ್ ಮಾಡಿಬಿಡಿ ನಾವು ಅಪ್ರೂವ್ ಮಾಡಿ ಕೊಡ್ತೇವೆ ಆಯ್ತು ಸರ್ ಸರಿ ಸರ್ ಖಂಡಿತ ಖಂಡಿತ

ಸರಿ ಸರ್ ಓಕೆ ತ್ಯಾಂಕ್ ಯು